ನಾನು ಮುಂಜಾನೆ ಎದ್ದೇಳಿದ ತಕ್ಷಣ ಬೆಳಗ್ಗೆ ಎದ್ದೇಳಿದ ತಕ್ಷಣ ಸಂಯುಕ್ತ ಕರ್ನಾಟಕವನ್ನು ಓದುತ್ತೇನೆ ಅದರಲ್ಲಿ ಕ್ರೀಡಾಂಗಣವನ್ನು ಮತ್ತು ಕ್ರೀಡಾಂಗಣ ಇದು ಮತ್ತು ಪ್ರತ್ಯೊಂದು ಇದು ಬರುತ್ತೆ ಅದರಲ್ಲಿ ಪ್ರತಿಯೊಂದು ಇಂಪ್ರುಮೇಷನ್ ಇರುತ್ತೆ ಪ್ರತಿಯೊಂದು ಇದು ಇರುತ್ತೆ ಅದರಲ್ಲಿ ಏನಂದರೆ ಪರ್ಚ್ ಮ್ಯಾಚ್ ಎಷ್ಟು ನಾವು ಸ್ಕೋರ್ ಎಷ್ಟಾಗ್ತಿದೆ ಎಲ್ಲ ಪ್ರತಿಯೊಂದು ನೋಡ್ಬೌದು ಪ್ರತ್ಯೊಂದು ತಿಳ್ಕೊಬೌದು ಮತ್ತು ಕತೆ ಕಾದಂಬರಿಗಳೆಲ್ಲ ಇರತ್ತೆ ಕತೆ ಅದರಲ್ಲಿ ಅಂದರೆ ಇಂಪ್ರಮೇಷನ್ ಜಾಸ್ತಿ ಬರ್ತಾ ಇರತ್ತೆ ಸಂಯುಕ್ತ ಕರ್ನಾಟಕದಲ್ಲಿ ಇಂಪ್ರುಮೇಷನ್ ಜಾಸ್ತಿ ಬಂದ ಮೇಲೆ ಇನ್ನೊಂದು ಏನಂದರೆ ಅದರಲ್ಲಿ ನಾನು ಬೆಳಿಗ್ಗೆ ಮತ್ತು ಸಾಯಂಕಾಲ ಬೆಳಿಗ್ಗೆ ಅದೇ ಓದುತ್ತೇನೆ ಸಂಯುಕ್ತ ಕರ್ನಾಟಕಕ್ಕೆ ಹೆಚ್ಚಿನ ಟೈಮಿಂಗ್ಸನ್ನು ಕೊಡುತ್ತೇನೆ ಹೆಚ್ಚಿನ ಪ್ರ ಇದ್ರ ಬಗ್ಗೆ ನೋಡುತ್ತೇನೆ ಅದರಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಏನೇನು ನಡೀತಿದೆ ಹೆಂಗ್ ನಡೀತಿದೆ ಯಾವ ಥರ ಈಗ ಸಿಚುವೇಶನ್ ಹೋಗ್ತಿದೆ ಯಾವ ಥರ ನಡೀತಾ ಇದೆ ಏನು ಎಂಥ ಎಲ್ಲ ನಡೆದು ನೋಡಿ ತಿಳಿಯುತ್ತೇವೆ ತಿಳಿದುಕೊಂಡು ಅದು ನೋಡುತ್ತೇವೆ ಮತ್ತು ಇನ್ನೊಂದು ಏನಂದರೆ ಅದರಲ್ಲಿ ಇಂಪಾರ್ಟೆಂಟಾಗಿ ಇದು ಅಂದರೆ ಜನಕ್ಕೆ ಯಾವ ಥರ ಅನುಕೂಲ ಆಗಬೇಕು ಯಾವ ಥರ ಏನು ನ ನ ಇದು ಮಾಡಬೇಕು ಯಾವ ಥರ ಇದು ನಡೀಬೇಕು ಯಾವ ಥರ ಇರಬೇಕು ಅನ್ನೋದು ರಾಜಕೀಯ ಆಗಲಿ ಕ್ರೀಡಾ ಕ್ರಿಕೆಟ್ ಆಗಲಿ ನಮ್ ಇಂಡಿಯಾದಲ್ಲಿ ಕ್ರಿಕೆಟ್ಟು ಹೆಚ್ಚಿನ ಮಾಹಿತಿಯನ್ನು ಎಲ್ಲರೂ ನೋಡುತ್ತೇವೆ ಕ್ರಿಕೆಟ್ ಹೆಚ್ಚಿನ ಪ್ರತಿ ಹೆಚ್ಚು ಹೆಚ್ಚು ಹೆಚ್ಚು ಟೈಮಿಂಗ್ಸ್ದು ಇದು ಮಾಡ್ತಾರೆ ಕ್ರಿಕೆಟು ಅನ್ನೋದು ಒಂದು ಅತ್ಯುತ್ತಮವಾಗವಾಗ ಸಂಯುಕ್ತ ಕರ್ನಾಟಕದಲ್ಲಿ ಫಸ್ಟ್ ಪೇಜಲ್ಲೇ ಬರುತ್ತೆ ಎಲ್ಲಾರಿಗೂ ಗೊತ್ತಾಗುತ್ತೆ ಎಲ್ಲರು ನೋಡ್ಬೋದು ಎಲ್ಲರು ಚೆನ್ನಾಗಿರುತ್ತೆ ಇನ್ನೊಂದು ಏನಂದರೆ ಅದರಲ್ಲಿ ಒಳ್ಳೆ ಒಳ್ಳೆಯ ವಿಷಯಗಳನ್ನು ಇರುತ್ತೆ ಒಳ್ಳೆ ಇದು ಅಂದರೆ ಪ್ರತಿಯೊಂದು ಎಲ್ಲೆಲ್ಲಿ ಯಾವ್ಯಾವ ಕಡೆ ಏನೇನು ನಡೀತಿದೆ ಅಂತ ಎಲ್ಲಾ ಎಲ್ಲ ಇಂಪರ್ಮೇಷನ್ನ ಇರತ್ತೆ ಅದರಲ್ಲಿ ಎಲ್ಲ ನೋಡ್ಬೋದು ಎಲ್ಲ ಓದ್ಬೋದು ಎಲ್ಲ ತಿಳ್ಕೊಬೋದು ಮತ್ತು ಇನ್ನೊಂದು ಏನಂದರೆ ಅದರಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ ಒಳ್ಳೆ ರಿಸಲ್ಟ್ ಇರುತ್ತೆ ಒಳ್ಳೆ ರಿಸಲ್ಟು ತಿಳ್ಕೊಬೋದು ಒಳ್ಳೆ ರಿಸಲ್ಟ್ ಏನಂದರೆ ಹೀಗೆ ಆಗ ಹೇಗ್ ನಡೀತ್ತಿದೆ ಈಗ ಜನ್ರೇಷನ್ ಆಗಿ ಇದೆ ಹೇಗ್ ಯಾವ ಹೇಗ್ ಹೋಗ್ತಿದೆ ಹೇಗ್ ಹೇಗೋ ಇದ್ ಮಾಡ್ತಾ ಇದ್ದಾರೆ ಹ್ಯಾಗೇನು ಮಾಡ್ತಾ ಇದ್ದಾರೆ ಅನ್ನೋದು ಪ್ರತಿಯೊಂದು ಜನ್ರೇಷನಲ್ಲಿ ತಿಳ್ಕೊಬೋದು ಚೆನ್ನಾಗಿದೆ ಜನ್ರೇಷನಲ್ಲಿ ಅದು ಸಂಯುಕ್ತ ಕರ್ನಾಟಕದ ಒಳ್ಳೆ ಪತ್ರಿಕೆ ಮತ್ತು ವಿಜಯವಾಣಿಯಲ್ಲೂ ಅದೇ ಥರ ಇದೆ ಮತ್ತೆ ಸ ಉದಯವಾಣಿ ಇನ್ನೂ ಎಲ್ಲಾ ಬೇರೆ ಬೇರೆ ಬೇರೆ ಹೆಚ್ಚು ಪ್ರತಿಕ್ ವ ಪತ್ರಿಕೆಗಳಿದೆ ಆದರೂ ಅದರಲ್ಲಿ ಒಳ್ಳೆ ಪ್ರತ್ರಿಕ್ ಪತ್ರಿಕೆ ಅಂದರೆ ಸಂಯುಕ್ತ ಕರ್ನಾಟಕ ಸರ್ ಆಯ್ತು ಸರ್